ಮೊನ್ನೆ ನಾನು ಸ್ಟವನ್ನ ಬುಕ್ ಮಾಡಿದ್ದೆ ಚೆನ್ನಾಗಿತ್ತು ಅದು ನೋಡಲಿಕ್ಕೆ ಆಗಲಿ ಮತ್ತು ಅದ್ರದ್ದು ಸ್ಟೀಲು ಅದ್ರ ತೂಕ ತುಂಬ ಚೆನ್ನಾಗಿತ್ತು ಉರಿ ಸಹಿತ ಚೆನ್ನಾಗಿ ಕೊಡುತ್ತೆ ಉರಿ ಯಾವುದೇ ಅದರಲ್ಲಿ ಮೋಸ ಇಲ್ಲ ಅಂದರೆ ಉರಿ ಉರಿ ಕೊಡೋದರಿಂದ ನನಗೆ ಅಡಿಗೆ ಬೇಗ ಮಾಡಲಿಕ್ಕೆ ಸುಲಭ ಆಗುತ್ತೆ ಮತ್ತು ಸಮಯ ಉಳಿತಾಯ ಆಗುತ್ತೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಬೇಗ ಅಡಿಗೆ ಮಾಡಿ ಹೋಗ್ಬೋದು ಅದರ ಕಲರ್ ಆಗಲಿ ತೂಕ ಆಗಲಿ ಸ್ಟೀಲ್ ಆಗಲಿ ಅದು ವಸ್ತುವಲ್ಲಿ ಯಾವುದೇ ರೀತಿ ಮೋಸ ಇಲ್ಲ ಚೆನ್ನಾಗಿದೆ ಬೇಗ ಅಡಿಗೆ ಮಾಡಿ ಕೊಡುತ್ತೆ ಸಮಯ ಉಳಿತಾಯ ಮಾಡುತ್ತೆ ಅದರಿಂದ ನಮಗೆ ಉಪಯೋಗ ಆಗುತ್ತೆ ಹೊರ್ತು ಅವು ಉಪಯೋಗ ಆಗೊಲ್ಲ ಅಂತ ನನ್ಗೆ ಹೇಳ್ಲಿಕ್ ಇಷ್ಟ ಆಗೊಲ್ಲ ಅಂದರೆ ವಸ್ತು ತುಂಬ ಚೆನ್ನಾಗಿದೆ ಇನ್ನೂ ಒಂದು ಸರಿ ತೊಗೊಳ್ಳೋಣ ಅಂದ್ಕೊಂಡ್ವಿ ನಾನು ತೊಗೊಂಡಿರೋದನ್ನು ನೋಡಿ ಪಕ್ಕದ ಮನೆಯವರೆಲ್ಲ ತೊಗೋಬೇಕು ಅಂತ ಯೋಚನೆ ಮಾಡಿದ್ದಾರೆ ಇಂಥ ಒಳ್ಳೆಯ ಸ್ಟವನ್ನ ಕೊಟ್ಟಿರೋದಕ್ಕೆ ನಾನು ತುಂಬ ಖುಷಿಪಡ್ತೀನಿ ಅದರಲ್ಲಿ ಮತ್ತೆ ಇನ್ನೂ ಏನು ಹೇಳ್ಬೇಕಂದ್ರೆ ಉರಿ ಚೆನ್ನಾಗಿ ಕೊಡುತ್ತೆ ಅದು ಅಡಿಗೇನ ಚೆನ್ನಾಗಿ ಮಾಡ್ಬೋದು